ಹಬ್ಬ ಅಂದರೆ ತಕ್ಷಣ ನೆನ್ಪಾಗೋದು ಅದೊಂದು ಸಂಭ್ರಮ ಸಂತೋಷ ಎಲ್ಲ ಆನಂದದಾಯಕದ ನೆನಪುಗಳು ವರ್ಷದ ಮೊದಲನೇ ಹಬ್ಬನೇ ಅದು ಸಂಕ್ರಾಂತಿ ಹಬ್ಬ ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಳ್ಳು ನೀರಲ್ಲಿ ಚ ಸ್ನಾನ ಮಾಡಿ ಸ ಸೋಪು ಸಾಬೂನು ಈ ಥರಯೆಲ್ಲ ಏನೂ ಬಳಸೋ ಹಾಗಿಲ್ಲ ಯೆ ಸ್ನಾನ ಮಾಡಿ ದೇವರು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಎಲ್ಲ ಮನೆ ಸ್ವಚ್ಛ ಶುಚಿಗೊಳಿಸಿ ಎಲ್ಲರು ಸೇರಿ ದೇವ್ರ ಪೂಜೆ ಮಾಡಿ ಎಲ್ಲರಿಗೂ ಎಳ್ಳು ಬೆಲ್ಲ ಹಂಚೋದು ಸಂಕ್ರಾಂತಿಯ ವಿಶೇಷ ಮತ್ತು ಕಬ್ಬು ಇಟ್ಟು ಪೂಜೆ ಮಾಡ್ತಾರೆ ಎಲ್ಲ ಸಿಹಿ ತಿನ್ಸುಗಳ್ ಮಾಡ್ತಾರೆ ಅವತ್ತು ಅಕ್ಕಿ ಹೋಳ್ಗೆ ಎಳ್ಳು ಹೋಳ್ಗೆ ಮತ್ತು ಕಡ್ಲೆ ಹೋಳ್ಗೆ ಈ ಥರಯೆಲ್ಲ ದಿನ್ಸಾ ಗರಿ ಏ ಹೋಳ್ಗೆಯನ್ನು ಮಾಡ್ತಾರೆ ಈ ಹಬ್ಬ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ ನಂತರ ಶಿವರಾತ್ರಿ ಶಿವರಾತ್ರಿ ಅಂದರೆ ಶಿವನ ಆರಾಧನೆ ಶಿವನ ಆರಾಧನೆ ದಿನದ ಬೆಳಗ್ಗೆ ಅದು ಸಹ ಐದು ಗಂಟೆಗೆ ಎದ್ದು ಜಳಕ ಮಾಡಿ ಬೆಳಗ್ಗೆಯಿಂದನೂ ರಾತ್ರಿವರೆಗೂ ಉಪವಾಸನೇ ಇರ್ತಾರೆ ಎಲ್ಲ ಶಿವನ ಧ್ಯಾನ ಮಾಡ್ತಾರೆ ಅವತ್ತೆಲ್ಲ ಹಗ್ಲೆಲ್ಲ ಆವತ್ತು ಹಣ್ಣು ಹಂಪಲುಗಳನ್ನ ಇಟ್ಟು ತಾವು ಅವುಗಳನ್ನು ಸೇವಿಸ್ತಾರೆ ಇದು ಶಿವರಾತ್ರಿ ಮಾಡ್ತಾರೆ ನಂತರ ನಮ್ಮ ಕೊಪ್ಪಳ ಡಿಸ್ಟಿಕ್ಕು ಒಂದು ಕೊಪ್ಪಳ ಜಾತ್ರೆ ಸಿದ್ಧೇಶ್ವರ ಜಾತ್ರೆ ಇರುತ್ತೆ ಅದು ಎರಡು ದಿನ ಮೂರು ದಿನ ಇರುತ್ತೆ ಅದು ತಿಂಗಳ ಜಾತ್ರೆಯಾಗಿರ್ಬೋದು ಆದರೆ ನಾವು ಆಚರಿಸೋದು ಮೂರು ದಿನ ಒಂದು ರಥದ ದಿನ ಹೋಳ್ಗಿ ಮಾಡೋದು ದೇವ್ರಿಗೆ ಪೂಜೆ ಮಾಡೋದು ನೈವೇದ್ಯ ಅರ್ಪಿಸೋದು ಮಾಡ್ತೀವಿ ಆಮೇಲೆ ಮರುದಿನ ಜಾತ್ರೆಯಲ್ಲಿ ಎಲ್ಲರು ಬಂದು ಸಂತೋಷದಿಂದ ಟ್ರ್ಯಾಕ್ಟ್ರಿನೋ ಗಾಡಿನೋ ಬೈಕೋ ಆಟೋನೋ ಏನೋ ತಗೊಂಡ್ ಬಂದು ಜಾತ್ರೆ ಮಾಡಿಕೊಂಡು ಸಾಯಂಕಾಲ ಒಬ್ಬೊಬ್ಬರು ಸಾಯಂಕಾಲ ಆರು ಗಂಟೆಗೆ ಹೋಗ್ತಾರೆ ಕೆಲ್ವೊಬ್ರು ರಾತ್ರಿ ಒಂದು ಗಂಟೆಗೆ ಮದ್ದು ಅಂತ ಸಿಡಿಸ್ತಾರಲ್ಲ ಅದನ್ನು ನೋಡಿಕೊಂಡು ರಾತ್ರಿ ಹನ್ನೆರಡುವರೆಗೆ ಒಂದು ಗಂಟೆ ಎರಡು ಗಂಟೆವರ್ಗು ಜಾತ್ರೆ ಮಾಡ್ತಾರೆ ಅದಾದ ಮೇಲೆ ಬರೋದು ಯಾವುದಪ್ಪ ಅಂದರೆ ಭಾರತ ಹುಣ್ಮೆ ಅಂತನೂ ಸಹ ಮಾಡ್ತಾರೆ ಹುಣ್ಮೆ ಅಮ್ವಾಸೆ ಇವೆಲ್ಲ ಕಾಮನ್ ಆಗಿರ್ತವೆ ಆದರೆ ಒಂದೊಂದು ವಿಶೇಷ ಇರ್ತವೆ ಭಾರತ ಹುಣ್ಮೆಯಲ್ಲಿ ಜಾಸ್ತಿ ಮ ಜಾಸ್ತಿ ಹಳ್ಳಿಗಳಲ್ಲಿ ಹುಲಿಗೆಮ್ಮನ ಆರಾಧನೆ ಮಾಡ್ತಾರೆ ಇದು ಹುಲಿಗಿ ಕ್ಷೇತ್ರದ ಹುಲಿಗೆಮ್ಮ ದೇವಿಯ ಆರಾಧನೆ ಮಾಡ್ತಾರೆ ಅವತ್ತೆಲ್ಲ ಬೆಳಗ್ಗೆ ಜಳಕ ಮಾಡಿ ಮನೆ ಶುಚಿಗೊಳ್ಸಿ ಎಲ್ಲ ಮಾಡಿ ಬೇಳ್ಗೆ ಹಾಕಿ ಹೋಳ್ಗೆ ಮಾಡಿ ಪಲ್ಯ ಮಾಡಿ ಸಂಡ್ಗೆ ಕರಿದು ಮೆಣ್ಸಿನ್ಕಾಯಿ ಕರಿದು ಅನ್ನ ಮಾಡಿ ಎಲ್ಲ ಮಾಡಿ ಪಡ್ಲಿಗೆ ಅಂತ ತುಂಬಿಸ್ತಾರೆ ಐದು ಜನ ಜೋಗಮ್ಮ ಅವರನ್ನ ಕರೆದು ಐದೂ ಜನದ ಪಡ್ಲಿಗೆ ಇರಿಸಿ ಕಂಬಳಿ ಹಾಸಿ ಅದರ ಮೇಲೆ ಅಕ್ಕಿಲಿ ಅಕ್ಕಿ ಹಾಕಿ ಅದರ ಮೇಲೆ ಪಡ್ಲಿಗೆ ಇಟ್ಟು ಅದಕ್ಕೆ ಹೋಳ್ಗಿ ಪಲ್ಯ ಅನ್ನ ಹಣ್ಣುಗಳು ಕಾಯಿ ಪಲ್ಯನೂ ಇಟ್ಟು ಪೂಜೆ ಮಾಡಿ ಅವತ್ತೊಂದು ಹಬ್ಬ ಆಚರಿಸ್ತಾರೆ ನಂತರ ನಮ್ಮ ಇದು ನಾಡಹಬ್ಬ ಅಂತ ಏನು ಕರಿತೀವಿ ದಸರಾ ಹಬ್ಬ ದಸರಾ ನವರಾತ್ರಿ ಅಂದರೆ ಒಂಬತ್ತು ದಿನ ದೇವತೆ ಆರಾಧನೆ ಮಾಡ್ತಾರೆ ಮೊದ್ಲ್ನೇ ದಿನ ಎರಡನೇ ದಿನ ಮೂರನೇ ದಿನ ಅಂತ ಫಸ್ಟಿಲ್ಲಿದ್ದ ಹಿಡ್ದು ಒಂಬತ್ತನೇ ದಿನವರೆಗೂ ಬೆಳಗ್ಗೆ ಬೆಳಗ್ಗೆ ಅಂದರೆ ಎರಡು ಗಂಟೆಗೆ ಎದ್ದೇಳ್ತಾರೆ ಕೆಲವೊಬ್ಬರು ಮೂರು ಗಂಟೆ ಎದ್ದೇಳ್ತಾರೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆ ಶುಚಿಗೊಳ್ಸಿ ಪೂಜೆ ಸಾಮಗ್ರಿಗಳನ್ನು ಕುಂಕುಮ ಅರ್ಶಿನ ಕುಂಕುಮ ಎಲ್ಲ ಹಣ್ಣು ಊದಿನ್ ಕಡ್ಡಿ ಊದಿನ್ ಬತ್ತಿ ಅಂಗ್ನೂಲು ಅಂತ ಮಾಡಿಕೊಂಡೋಗಿ ಬನ್ನಿ ಗಿಡಕ್ಕೆ ಹೋಗಿ ಬನ್ನಿ ಗಿಡದಲ್ಲಿ ಕೆಳ್ಗೆ ಸ್ವಲ್ಪ ನಾಗಪ್ಪನ್ನ ಕೆತ್ತನೆ ಮಾಡಿಟ್ಟಿರ್ತಾರೆ ಕಲ್ಲಿನಲ್ಲಿ ಅದಕ್ಕೆ ನೈವೇದ್ಯ ಹಚ್ಚಸ್ತಾರೆ ಎಲ್ಲ ಅರ್ಶಿನ ಕುಂಕುಮ ತಗೊಂಡೋಗಿ ಒಬ್ಬರಿಗೊಬ್ರು ಮಾತಾಡದ ಹಾಗೆ ಹೋಗಿ ಬನ್ನಿ ಮರಕ್ಕೆ ನಮಸ್ಕಾರ ಮಾಡ್ತಾರೆ ಒಬ್ರಿಗೊಬ್ರು ಒಟ್ಟು ಮಾತಾಡೋಲ್ಲ ಪೂಜೆ ಆಗೋವರೆಗೂ ಒಬ್ರಿಗೊಬ್ರು ಅರ್ಶಿನ ಕುಂಕುಮ ಕೊಟ್ಕೊಂಡು ಮನೆಗೆ ಬರ್ತಾರೆ ಇದು ಒಂಬತ್ತು ದಿನ ಆದಮೇಲೆ ಜಾತ್ರೆ ನಡೆಸ್ತಾರೆ ಕೆಲವೊಂದು ಕಡೆ ಒನ್ನೊಂದು ಕಡೆ ಮಾಡೋಲ್ಲ ಆವತ್ತಿನ ದಿನ ಕಂಡ ಪೂಜೆ ದಿನ ವಾಹನ ಇದ್ದವರು ಕೋಳಿನೋ ಕುರಿನೋ ಅಥವಾ ಏನೋ ಮಾಂಸ ಮಾಡಿ ಗಾಡಿಗಳ ಪೂಜೆ ಮಾಡಿ ಕಂಡ ಪೂಜೆಯಂತಂದು ಆಚರಿಸ್ತಾರೆ ಮಹಾ ಆಯುಧಗಳ ಪೂಜೆ ಇದ್ದ ದಿನ ಅವರು ವಾಹನ ಕೊಡಲಿ ಕುಡುಗೋಲು ಈ ಥರ ಆಯುಧಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ತಕ್ಕಡಿನು ಇಡ್ತಾರೆ ಬೀಸೋಕಲ್ಲು ಒಳ್ಕಲ್ಲು ಅಂತೀವಲ್ಲ ಅದು ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ದೀಪಾವಳಿ ಮಾರ್ನಮಿ ಅಷ್ಟೇ ದೀಪಾವಳಿನ ಆಚರಿಸ್ತಾರೆ ದೀಪಾವಳಿ ದಿನನೂ ಸಹ ಅಷ್ಟೆ ಒಂದಿನ ಅಮಾವಾಸ್ಯೆ ಮುಂಚೆಯೇ ಒಂದಿನ ಹಿರೇರ್ ಹಬ್ಬ ಅಂತ ಹೇಳಿ ಮಾಡ್ತಾರೆ ಅವತ್ತಿನ ದಿನ ಬೆಳಗ್ಗೆ ಎದ್ದು ಆ ದಿವಸ ಎಲ್ಲರು ಸ್ನಾನ ಮಾಡಿ ಮನೆ ಶುಚಿಗೊಳ್ಸಿ ಹೋಳಿಗೆ ಇದು ಬೇಳ್ಗೆ ಹಾಕಿ ಹೋಳಿಗೆ ಮಾಡಿ ಸಂಡಿಗೆ ಕರಿದು ಮೆಣ್ಸಿನ್ಕಾಯಿ ಕರಿದು ಈ ಥರ ಎಲ್ಲ ಮಾಡಿ ತಿಂಡಿಗಳನ್ನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತಾರೆ ಮತ್ತು ರಾತ್ರಿ ಮಾಡ್ತಾರಂದರೆ ಅದನ್ನು ರಾತ್ರಿ ಮಾಡಿಬಿಟ್ಟು ಐದು ಮೈದಾಹಿಟ್ಟು ತಗೊಂಡು ಅದರಲ್ಲಿ ದೀಪ ಮಾಡಿ ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪ ಬೆಳಗೋದು ಅಂತ ದೀಪಾವಳಿ ಆಚರಿಸ್ತಾರೆ ಮರು ದಿನ ದೀಪಾವಳಿ ಆಚರಿಸ್ತಾರೆ ಮರುದಿನ ಇದನ್ನ ಮಾಡ್ತಾರೆ ಏನು ಮಾಡ್ತಾರೋ ಮರುದಿನ ಪಾಂಡುರಂಗ ಕಳಿಸೋದು ಅಂತ ಹೇಳ್ತಾರೆ ಹಳ್ಳಿ ಕಡೆ ಅಂದರೆ ಶ್ ಆಕಳ ಸೆಗ್ಣಿ ತಗೊಂಡು ಅದರಲ್ಲಿ ಐದು ಥರ ಇದು ಒಲಿಗೆ ಮುಂದೆ ಇಡಕ್ಕೆ ಒಳ್ಕಲ್ಲ ಮುಂದೆ ಇಡಕ್ಕೆ ಬಾಗಲ್ದಲ್ಲಿ ಇಡಕ್ಕೆ ಮತ್ತು ಅವರು ಗೊಬ್ಬರ ಹಾಕಿರ್ತಾರಲ್ಲ ತಿಪ್ಪೆ ಅಲ್ಲಿ ತಿಪ್ಪೆಗೊಂದು ಇಡ್ತಾರೆ ಈ ಥರ ಸೆಗ್ಣಿ ತಗೊಂಡು ಅದನ್ನು ಐದು ಹೆಂಗೆ ಏನಪ್ಪ ಅದು ಐದು ಬೆರಳು ಥರ ಮಾಡಿ ಒಂದು ಕುಳ್ಳು ಬಡಿದು ಅದರ ಮೇಲೆ ಇಟ್ಟು ಅದಕ್ಕೆ ಹೊನ್ನಂಬ್ರಿ ಹೂವ ಇದು ಹೊನ್ನಂಬ್ರಿ ಹೂವ ಬನ್ನಿ ತಪ್ ಬನ್ನಿ ಮೊಸ್ರು ಹಾಲ್ ಹಾಕಿ ಮತ್ತು ಬಿಳಿ ದಾರ ಹಾಕಿರ್ತಾರೆ ಪಾಂಡುರಂಗ ಅಂತ ಕರೀತಾರೆ ಅದಕ್ಕೆ ಹೊನ್ನಂಬ್ರಿ ಹೂವ ಮತ್ತು ಉತ್ತರಾಣಿ ಕಡ್ಡಿ ಅಂತನೂ ಇಡ್ತಾರೆ ಅದನ್ನ ಇಟ್ಟು ಕಳಿಸ್ತಾರೆ ಏ ಬೆಳ್ಗೆ ಆರು ಎಂಟು ಗಂಟೆ ಇಡ್ತಾರೆ ಹತ್ತು ಗಂಟೆ ಮೇಲ್ಪಟ್ಟು ಅದನ್ನು ಅಷ್ಟು ತಗೊಂಡೋಗಿ ಮಾಳ್ಗಿ ಮೇಲೆ ಇಡ್ತಾರೆ ಅದು ಪಾಂಡ್ರಂಗನ್ನ ಕಳ್ಸೋದು ಅಂತಾರೆ ಅದು ಏನಪ್ಪ ಅಂದರೆ ಪಾಂಡವರು ವನವಾಸಕ್ಕೆ ಹೋದ್ ದಿನ ಅಂತದು ಅದಕ್ಕೆ ಅದರ ನೆನಪು ಸಂಪ್ರದಾಯವೆಲ್ಲ ನಡೆಸ್ತಾರೆ ಹಳ್ಳಿ ಕಡೆ ನಂತರ ಹೀಗೆ ಹಬ್ಬ ಹರಿದಿನಗಳಲ್ಲಿ ನಮಗೆ ಏನಪ್ಪ ಅಂದರೆ ಸಂತೋಷ ಸಡಗರ ಮತ್ತು ಬಟ್ಟೆ ಖರೀದಿಸೋದು ಎಲ್ಲ ಸು ಎಲ್ಲ ಅಂದರೆ ಎಲ್ಲ ಇರ್ತವೆ ಇದು ನಮ್ಮ ಭಾರತದ ಸಂಸ್ಕೃತಿಯಾಗಿದೆ ನಮ್ಮ ಭಾರತದ ಸಂಸ್ಕೃತಿ ಹಬ್ಬಗಳೇ ಒಂಥರ ಮಜವಾಗಿದವೆ ಗಣೇಶ ಗೌರಿ ಗಣೇಶನ ಹಬ್ಬನೂ ಎಲ್ಲ ಪೇಮಸ್ಸು ಗೌರಿ ಗಣೇಶ ಹಬ್ಬದ ದಿನ ಗಣಪತಿ ತಂದು ಪೂಜೆ ಮಾಡಿ ಹಣ್ಣು ಎಲ್ಲ ಹಂಪ್ಲ ಇಟ್ಟು ಅದಕ್ಕಾಗಿ ಒಂದು ಸಪ್ರೇಟಾದ ಜಾಗದಲ್ಲಿ ತಗಡು ಅಥವಾ ತೆಂಗಿನ ಗರಿನು ಇಟ್ಟು ಹಾಕಿ ಅದಕ್ಕೆ ಚಾಟ್ ಅಂತ ಮಾಡ್ತಾರೆ ಒಂದು ಮನೆ ರೂಮ್ ಥರ ಅದನ್ನ ಮಾಡಿ ಅದರಲ್ಲಿ ಸೀರೇಲಿ ಅಲಂಕಾರ ಮಾಡ್ತಾರೆ ಎಲ್ಲ ಡೆಕೋರೇಷನ್ ಮಾಡಿ ಅದರಲ್ಲಿ ಗಣೇಶನ್ನ ಇಟ್ಟು ಪೂಜೆ ಮಾಡಿ ಅದ್ಕೆ ಎಲ್ಲ ಹಣ್ ಮೂರು ದಿನ ಇಡೋರು ಮೂರು ದಿನ ಇಡ್ತಾರೆ ಐದು ದಿನ ಇಡೋರು ಐದು ದಿನ ಇಡ್ತಾರೆ ಹೀಗೆ ಗಣೇಶನನ್ನ ಇಟ್ಟು ರಾತ್ರಿ ಮದ್ದು ಹಾರ್ಸೋದ್ರ ಮೂಲಕ ಆತನನ್ನ ಕಳಿಸ್ತಾರೆ ಗೌರಿ ಗಣೇಶ ಇದು ಗೌರಿ ಗಣೇಶ ಹಬ್ಬ ಸ್ಕೂಲ್ಗಳಲ್ಲಿ ಇದು ಆಗಶ್ಟ್ ಹದಿನೈದು ಸ್ವಾತಂತ್ರ್ಯ ದಿನ ಇದು ಒಂದು ಕೂಡ ನಮ್ಮ ಸ್ಕೂಲ್ಗಳಲ್ಲಿ ಹಬ್ಬನೇ ಆಗಿರುತ್ತೆ ಆಮೇಲೆ ಈ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರು ಇದು ಸಹ ಒಂದು ಸ್ಕೂಲ್ ಮಕ್ಳಿಗೆಲ್ಲ ಹಬ್ಬನೇ ಅವತ್ತಿನ ದಿನ ಡ್ಯಾನ್ಸ್ ಆಡೋದು ಭಾಷಣ ಮಾಡೋದು ಎಲ್ಲ ಹೊಸ್ ಹೊಸ ಬಟ್ಟೆಗಳನ್ನು ಹಾಕೊಳೋದು ಕಡೆಕ ತಾವು ರೆಡಿ ಆಗಿ ಡ್ಯಾನ್ಸ್ ಮಾಡೋದು ಅವತ್ತಿನ ದಿನ ಎಲ್ಲ ಹೋರಾಟಗಾರರನ್ನು ನೆನೆಯೋದು ಸ್ಫೂರ್ತಿದಾಯಕ ವ್ಯಕ್ತಿಗಳನ್ನು ತಮ್ಮ ಮನಸ್ಸಿನಲ್ಲಿ ಸ್ಪೂರ್ತಿ ಯಾರು ಆಗಿರ್ತಾರೋ ಅವ್ರ ನೆನ್ಪು ಮಾಡಿಕೊಳ್ಳೋದು ಹೀಗೆ ಹಬ್ಬಗಳು ಹರಿದಿನಗಳು ಹಳ್ಳಿ ಕಡೆ ತುಂಬಾ ಮಾಡ್ತಾರೆ ಹೇಳ್ತಾಯಿದ್ರೆ ಸಾಲೋದೇ ಇಲ್ಲ ಇದು ಹಬ್ಬ ಅಂದರೇನೆ ಒಂದು ಸಂಭ್ರಮ ನಮ್ಮ ಭಾರತದ ಸಂಸ್ಕೃತಿಯೇ ಆಗಿದೆ ಹಬ್ಬ ಸಂಭ್ರಮದಿಂದ ಕೆಲ್ವೊಂದು ಪ್ರದೇಶಗಳು ಆಯಾ ಪ್ರದೇಶಕ್ಕೆ ತಕ್ಕಂತೆ ಆಯಾ ಪ್ರದೇಶಗಳಿಗೆ ಒಂದೊಂದು ರೀತಿ ಹಬ್ಬ ಕರ್ನಾಟಕದಲ್ಲಿ ಹಾಗೆ ಡೊಳ್ಳು ಕುಣಿತ ಪೇಮಸ್ಸು ಹಾಗೆ ತಮಿಳ್ನಾಡು ಕೂಚುಪುಡಿ ಆ ಥರ ಇರ್ತವೆ ಭರತನಾಟ್ಯ ಈ ಥರ ಡ್ಯಾನ್ಸ್ ಇರ್ತವಲ್ಲ ಅದೇ ರೀತಿ ಆಯಾ ಪ್ರದೇಶಕ್ಕೆ ತಕ್ಕಂಥ ಕೆಲವು ಹಬ್ಬಗಳಿರ್ತಾವೆ ಹಬ್ಬಗಳ್ ಅಂದರೇನೆ ಒಂದು ಸಂತೋಷ ಸಡಗರ ಸ್ ನೆಮ್ಮದಿ ಮನೆಗೆ ನೆಮ್ಮದಿ ಇರಲಿ ಅನ್ನೋದು ದಿನಾ ಕೂಲಿ ಮಾಡಿ ಮಾಡಿ ಬೇಸರ ಆಗಿರ್ತೈತಲ್ಲ ಇವು ಹಬ್ಬ ಹರಿದಿನಗಳು ಏನೋ ಒಂಥರ ದಿನಾ ಕೆಲ್ಸಕ್ಕೆ ಹೋಗ್ತೇವೆ ಅಂತಂದು ಇರೋಲ್ಲ ಅವತ್ತಿನ ದಿನ ಏ ಇವತ್ತು ಹಬ್ಬ ಐತಿ ಇವತ್ತು ಹಬ್ಬ ಐತಿ ಅನ್ನೋದು ಎಲ್ಲ ಅಡ್ಗೆ ಪಡ್ಗೆ ಮಾಡಿ ಊಟ ಮಾಡಿ ದೇವ್ರನ್ನ ನೆನೆಯೋದು ಅವತ್ತು ಅವ್ರ ಮನಸ್ಸು ಆರಾಮ ನೆಮ್ಮದಿಯಿಂದ ಇರುತ್ತೆ ಅಂತ ಹೇಳ್ಬೋದು